ನಾನು ತುಂಬ ಆಟ ಆಡ್ತಿದ್ದೆ ಅದರಲ್ಲಿ ನನಗೆ ತುಂಬ ಇಷ್ಟ ಅಂದರೆ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಯಾಕಿಷ್ಟ ಅಂದರೆ ಅದು ಅದು ಕಲಿಯೋದು ಏನು ಕಷ್ಟ ಅಲ್ಲ ಅದು ರೂಲ್ಸು ಅಷ್ಟೇನಿಲ್ಲ ಸಿಂಪಲ್ಲಾಗಿದೆ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗೋಲ್ಲ ಸಮಯ ಕಳೆದಿದ್ದೆ ಗೊತ್ತಾಗೋಲ್ಲ ಯಾವಾಗ ಎಷ್ಟು ಬೇಗ ಹೋಗುತ್ತೆ ಅಂತಾನೆ ಕಳಿ ಗೊತ್ತಾಗೋಲ್ಲ ಆಮೇಲೆ ಅದರಿಂದ ನನಗೆ ತುಂಬ ಓದಿನ ಕಡೆಗೆ ಜಾಸ್ತಿ ಗಮನ ಕೊಡ್ಬೋದು ಅದರಿಂದ ಮತ್ತೆ ಫೋಕಸ್ ಜಾಸ್ತಿ ಆಗುತ್ತೆ ಆಮೇಲೆ ತುಂಬ ಮೊದಲೆಲ್ಲ ತುಂಬ ಟೆನ್ಶನ್ ಮಾಡಿಕೊಂಡೆ ಏನು ಟೆನ್ಶನ್ ಎಲ್ಲ ಕಮ್ಮಿ ಆಗುತ್ತೆ ಆರಾಮಾಗಿ ನಿದ್ದೆ ಬರುತ್ತೆ ಚೆನ್ನಾಗಿ ನಿದ್ದೆ ಮಾಡ್ಬೋದು ಆಟಾಡಿದರೆ ಸುಸ್ತಾಗಿರತ್ತಲ್ಲ ಅದರಿಂದ ನಾವು ಚೆನ್ನಾಗಿ ನಿದ್ದೆನೂ ಮಾಡ್ಬೋದು ಈ ಆಟ ನನಗೆ ತುಂಬ ಇಷ್ಟ ನಾನು ಸ್ಕೂಲಲ್ಲೆಲ್ಲ ಆಡ್ತಿದ್ದೆ ಟೂರ್ನಮೆಂಟ್ ಎಲ್ಲ ಹೋಗಿ ನನಗೆ ತುಂಬ ಪ್ರೈಝ್ ಕೂಡ ಬಂದಿದೆ ಸ್ಟೇಟ್ ಲೆವೆಲ್ ತನಕ ಆಟಾಡಿದ್ದೀನಿ ಇದನ್ನು ಬ್ಯಾಡ್ಮಿಂಟನನ್ನ ನಾನು ತುಂಬ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದೆ ಇದಕ್ಕೆ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಅದು ಆಟ ಅಂದ್ರೆ ನಂಗ್ ತುಂಬ ಇಷ್ಟ ಬ್ಯಾಡ್ಮಿಂಟನ್